ನಾವು ಹೊಲ ಗದ್ದೆಗಳಲ್ಲಿ ದಿನ ನಮ್ಮ ದಿ ಬೆಳಗ್ಗಿನ ದಿನ ಪ್ರಾರಂಭವಾಗುವ ವ ಒಂದು ಬ ಒಂದು ನಾಲ್ಕುವರೆಗೆ ಎದ್ದವರು ಬೆಳಗ್ಗೆ ನಾಲ್ಕುವರೆಗೆ ಎದ್ದವರು ನಾವು ಸಂಜೆ ಆರೂವರೆಯ ತನಕ ಹೊಲ ಗದ್ದೆಗಳಲ್ಲೇ ನಮ್ಮ ಸಮಯವನ್ನು ನಾವು ಕಳೆಯುತ್ತೇವೆ ನಾವು ಆ ಹೊಲ ಗದ್ದೆಗಳಲ್ಲಿ ನೀರನ್ನು ಹಾಕುವುದು ವ ವ ಹ್ ಹ್ ಕಳೆಗಳನ್ನು ಕೀಳುವುದು ಮತ್ತು ಅಲ್ಲಲ್ಲಿ ಬೇಡವಾದ ಗಿಡಗಳೆಲ್ಲ ಇದ್ದರೆ ಅದನ್ನೆಲ್ಲ ಕ ಕಿತ್ತು ಹಾಕುವುದು ಮಣ್ಣು ಹಾಕುವುದು ಗೊಬ್ಬರ ಹಾಕುವುದು ಬೀಜ ಬಿತ್ತುವ ಸಮಯದಲ್ಲಿ ಬೀಜಗಳನ್ನು ಬಿತ್ತುವುದು ಸಸಿಗಳನ್ನು ನೆಡುವುದು ಅಷ್ಟೇ ಅಲ್ಲದೇ ಪ್ರತಿಯೊಂದು ಕೆಲಸವನ್ನು ನಾವು ಆ ಹೊಲ ಗದ್ದೆಗಳಲ್ಲೇ ಸಮಯವನ್ನು ಕಳೆಯುತ್ತೇವೆ ಮತ್ತು ಈ ಕ ಕೃಷಿ ಹೊಲ ಗದ್ದೆಗಳಲ್ಲಿ ನಮಗೆ ಕೆಲಸ ಮಾಡುವುದರಿಂದ ತುಂಬಾ ಸಂತೋಷವಾಗುತ್ತದೆ ಮತ್ತು ಅಲ್ಲಿ ಹಸಿರಾಗಿರುವ ಗಿಡಗಳು ಬತ್ತದ ತೆನೆಗಳು ಎಲ್ಲಾ ಇರುವುದರಿಂದ ಅದನ್ನು ನೋಡಲು ಸಹ ನಮಗೆ ತುಂಬಾ ಖುಷಿಯಾಗುತ್ತದೆ ಅಷ್ಟೇ ಅಲ್ಲದೇ ನಾವು ಹೂವಿನ ಗಿಡಗಳನ್ನು ಸೂರ್ಯಕಾಂತಿ ಇಂಥವುಗಳ ಗಿಡಗಳನ್ನೆಲ್ಲ ನೆಡಬಹುದು ಮತ್ತು ಚ ಹೊಲ ಗದ್ದೆಗಳು ಹಚ್ಚ ಹಸಿರಾಗಿ ಕಾಣುತ್ತವೆ ಇದನ್ನೆಲ್ಲ ನೋಡಿದಾಗ ನಮಗೆ ಮನಸ್ಸಿಗೂ ಸು ಸಂತೋಷ ಸಿಗುತ್ತದೆ ಮತ್ತು ಸಮಯ ಹೋದದ್ದೇ ಗೊತ್ತಾಗೋದಿಲ್ಲ ಹಾಗಾಗಿ ನಮಗೆ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುವುದು ತುಂಬಾ ಖುಷಿಯ ವಿಷಯವೇ ಆಗಿರುತ್ತದೆ ಈಗ ನಮ್ಮ ನಾವು ಹೊಲ ಗದ್ದೆಗಳಲ್ಲಿ ಕೃಷಿಗಳಲ್ಲಿ ಕೆಲಸ ಮಾಡುದರಿಂದ ನಮ್ಮ ಆರೋಗ್ಯವು ತುಂಬಾ ಚೆನ್ನಾಗಿರುತ್ತದೆ ಈ ಕೃಷಿಯಲ್ಲಿ ಕೆಲಸ ಮಾಡೋದರಿಂದ ಆರೋಗ್ಯಕರವಾದ ತುಂಬಾ ಲಾಭದಾಯಕ ಅಂಶಗಳು ಇವೆ ಈ ಹೊಲ ಗದ್ದೆಗಳಲ್ಲಿ ನಾವು ಅನೇಕ ರೀತಿಯ ಔಷಧೀಯ ಗಿಡಗಳನ್ನೂ ನೆಡುತ್ತೇವೆ ಇಂತಹ ಕಾಳುಮೆಣಸು ಇಂಥವುಗಳ ಗಿಡಗಳನ್ನೆಲ್ಲ ನೆಡುವುದರಿಂದ ನಮಗೆ ಆರೋಗ್ಯಕ್ಕೂ ಒಂದು ರೀತಿಯ ಲಾಭದಾಯಕರವಾಗಿದೆ ಈ ಮತ್ತು ಹಸಿರು ಗ ಹಸಿರನ್ನು ಸಹ ನಾವು ಕಣ್ಣಿನಿಂದ ನೋಡುವುದರಿಂದ ನಮ್ಮ ಕಣ್ಣಿಗೂ ಸಹ ಆರೋಗ್ಯಕರವಾದ ಲಾಭಕರವಾಗಿದೆ ಈ ಹಸಿರುಗಳನ್ನೆಲ್ಲ ದಿನನಿತ್ಯ ನಾವು ನೋಡುವುದು ಮತ್ತು ಈ ಬೆಳಗ್ಗಿನ ಬಿಸಿಲನ್ನು ನಮ್ಮ ಮ ಕೃಷಿಯಲ್ಲಿ ಕ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುವಾಗ ನಮಗೆ ಈ ಬೆಳಗ್ಗಿನ ಮೊದಲ ಸೂರ್ಯನ ಕಿರಣಗಳು ಮೈಮೇಲೆ ಬೀಳುವುದರಿಂದ ನಮಗೆ ಆರೋಗ್ಯಕರವಾದ ಲಾಭವು ಉಂಟು ನಮ್ಮ ದೇಹಕ್ಕೆ ಒಂದು ರೀತಿಯ ಉತ್ತೇಜನವನ್ನು ನೀಡುತ್ತದೆ ಅಷ್ಟೇ ಅಲ್ಲದೇ ಇನ್ನು ನಮ್ಮ ಈ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡುವವರು ಯಾವಾಗಲೂ ಗಟ್ಟಿಯಾಗಿಯೇ ಇರುತ್ತಾರೆ ಎಷ್ಟೇ ಬಲವಾದ ವಸ್ತುಗಳನ್ನು ಸಹ ಅವರು ತಮ್ಮ ಕೈಯಿಂದ ಎತ್ತಿ ಹಾಕುತ್ತಾರೆ ಅವರಿಗೆ ಯಾವುದೇ ರೀತಿಯ ಸಾ ಉಪಕರಣ ಸಾಧನಗಳು ಬೇಕಂತ ಇಲ್ಲ ಅವರು ತಮ್ಮ ಕೈಯಿಂದಲೇ ಆ ರೀತಿಯಾಗಿ ಹೊಲ ಗದ್ದೆಯಲ್ಲಿ ಕೆಲಸ ಮಾಡುದರಿಂದ ಅವರ ಮೈ ಕೈಗಳೆಲ್ಲ ಗಟ್ಟಿಯಾಗಿ ಇರುತ್ತವೆ ಮತ್ತು ಆರೋಗ್ಯಕರವಾದ ಆಹಾರವನ್ನು ಅವರು ಸೇವಿಸುತ್ತಾರೆ ತಮ್ಮ ಕೃಷಿ ಭೂಮಿಯಲ್ಲಿ ಬೆಳೆಸಿದ ಆಹಾರಗಳನ್ನು ಹೀಗಾಗಿದರಿಂದ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡುವುದರಿಂದ ಅನೇಕ ರೀತಿಯ ಆರೋಗ್ಯಕರವಾದ ಲಾಭಕರವಾಗಿದೆ ಅಂತ ಹೇಳುತ್ತೇನೆ ಪ್ರತಿಯೊಂದು ಕೃಷಿ ಭೂಮಿಯಲ್ಲಿ ನಮ್ಮನ್ನು ನಾವು ಅದರಲ್ಲಿ ತೊಡಗಿಸಿಕೊಳ್ಳುವುದರಿಂದ ನಮ್ಮ ದೇಹವು ಒಂದು ರೀತಿಯ ಚೈತನ್ಯದಿಂದ ಕೂಡಿರುತ್ತದೆ ಮತ್ತು ಪ್ರತಿಯೊಂದು ಕೆಲಸವನ್ನು ಅಥವಾ ಚಟುವಟಿಕೆಯನ್ನು ಮಾಡಲು ನಮಗೆ ಒಂದು ರೀತಿಯ ರಕ್ತ ಸಂಚಲನವೂ ಚೆನ್ನಾಗಿ ಆಗಿರುತ್ತದೆ ಮತ್ತು ನಮ್ಮ ಕಣ್ಣಿನ ದೃಷ್ಟಿಯಾಗಲಿ ಕೈ ಕಾಲುಗಳು ಕಾ ಮೂಳೆಗಳು ಎಲ್ಲಾ ಸಹ ಗಟ್ಟಿಯಾಗಿ ಇರುತ್ತದೆ ಮತ್ತು ಮನುಷ್ಯ ಆಲಸ್ಯವಾಗಿ ಇರುವುದು ಸಹ ಇದರಿಂದ ತಪ್ಪಿಸಿಕೊಳ್ಳಬಹುದು ತಮ್ಮ ಕೃಷಿ ಭೂಮಿಯಲ್ಲಿ ಅವನು ಹೊಲ ಗದ್ದೆಗಳಲ್ಲಿ ಖುಷಿಯಿಂದಲೇ ತನ್ನದೇ ಆದ ತಾನು ಬೆಳೆಸುತ್ತಿದ್ದೇನೆ ಎಂಬ ಒಂದು ದೃಷ್ಟಿಯಿಂದ ಅವನು ಕೆಲಸವನ್ನು ಮಾಡುತ್ತಿರುತ್ತಾನೆ ಅವನಿಗೆ ಅಲ್ಲಿ ಸಮಯ ಹೋದದ್ದೇ ಗೊತ್ತಾಗೋದಿಲ್ಲ ಹಾಗಾಗಿ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡಲು ಅನೇಕ ರೀತಿಯ ಮನಸ್ಸಿಗೆ ಮತ್ತು ಮೆದುಳಿಗೆ ಎಲ್ಲಾ ಎಲ್ಲಾ ಕಡೆಯೂ ಅವನು ಒಂದು ರೀತಿಯ ಸಂತೋಷದ ವಾತಾವರಣ ಮತ್ತು ಅವನ ಆರೋಗ್ಯದ ದೃಷ್ಟಿಯಿಂದಲೂ ಉತ್ತಮವಾದ ಆಹಾ ವಾತಾವರಣ ತನ್ನನ್ನು ತಾನು ಅವನು ರೂಪಿಸಿಕೊಳ್ಳುತ್ತಾನೆ ಹೀಗಾಗಿ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡೋದನ್ನ ಆರೋಗ್ಯಕರದಲ್ಲಿ ಅನೇಕ ರೀತಿಯ ಲಾಭಕರವಾದ ಅಂಶಗಳೇ ಇವೆ